ತೋಟ ಅಂದ ಕೂಡಲೆ ನನಗೆ ತುಂಬ ನೆನ್ಪು ಬರೋದು ನಾವು ಚಿಕ್ಕದಿರ್ವಾಗ ನಮ್ಮ ಮನೆ ಹತ್ರ ನಮ್ಮ ಮನೆ ಸುತ್ತಮುತ್ತಲೂ ತೋಟಗಳಿದ್ದವು ಅಂದ್ ತೋಟಗಳಿತ್ತು ಅಲ್ಲಿ ನಾವು ಕ ತೆಂಗು ಕಂಗು ಬಾಳೆ ಮತ್ತು ಕೆಲವು ಹಣ್ಣುಗಳ ಗಿಡಗಳನ್ನು ಬೆಳೆಸ್ತಾ ಇದ್ದರು ನಮ್ಮ ತಂದೆ ತಾಯಿಗೆ ತೋಟ ಗದ್ದೆ ಕೃಷಿ ಈ ಥರ ತುಂಬ ಆಸಕ್ತಿ ಅದ್ರಲ್ಲಿ ಅದನ್ನು ನೋಡಿ ನೋಡಿ ನಮಗೂ ತುಂಬ ನಾವೂ ಅದರಲ್ಲಿ ಸೇರ್ಕೊಂಡು ಅವರ ಜೊತೆ ಸೇರಿಕೊಂಡು ತೋಟದ ಕೆಲ್ಸದ ಜೊತೆ ಗದ್ದೆ ಕೆಲ್ಸದ ಜೊತೆ ನಾವೂ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ವಿ ಅದಕ್ಕೆ ನಮ್ಮ ಮನೆಯಲ್ಲಿ ಬೇಕಾದ ವ್ಯವಸ್ಥೆಗಳು ಕೂಡ ಇತ್ತು ಅದಕ್ಕೆ ಬೇಕಾದ ಗೊಬ್ಬರ ಆ ಕಾಲದಲ್ಲಿ ಗೊಬ್ಬರ ಆಗಲಿ ಯಾವುದನ್ನೂ ಹೊರಗಿಂದ ಮಾರ್ಕಟ್ಟೆಯಿಂದ ತರುವ ವ್ಯವಸ್ಥೆ ಇರಲಿಲ್ಲ ಎಲ್ಲವೂ ನಮ್ಮ ಮನೆಯಲ್ಲೇ ಸಿಗ್ತಾ ಇತ್ತು ಈ ಅಳಿದುಳಿದಿದ್ದು ತರ್ಕಾರಿಯಲ್ಲಿ ಕಚ್ಚಾ ವಸ್ತುಗಳನ್ನು ಕ ಹೆಚ್ಚಾಗಿ ವೇಸ್ಟ್ ಅಂತ ಉಳಿಯುವ ವಸ್ತುಗಳನ್ನು ನಾವು ಗೊಬ್ಬರಕ್ಕೆ ಯೂಸ್ ಮಾಡಿ ಉಪಯೋಗಿಸ್ತಾ ಇದ್ವಿ ಅಲ್ಲದೇ ಆಗ ಈ ನಮಗೆ ಅದರಲ್ಲಿ ಮಣ್ಣಿನಲ್ಲಿ ಬೀಜ ಬಿತ್ತೋದು ನಮ್ಮ ತಂದೆ ತಾಯಿ ಕೆಲಸ ಮಾಡ್ವಾಗ ನಾವು ಅದು ಯಾವುದ್ರ ಬೀಜ ಯಾವ್ದನ್ನು ಹೇಗೆ ಬಿತ್ತುತ್ತಾ ಇದ್ದರು ಯಾವಾಗ ಥರ ಅವರು ಅದನ್ನ ನೋಡಿಕೊಳ್ತ ಇದ್ದರು ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ ಕಲಿತಾ ಇದ್ವಿ ಅವ್ರ ಜೊತೆಗೆ ಬರ್ತಾ ಬರ್ತಾ ನಮಗೂ ಅದರಲ್ಲಿ ಸ್ವಲ್ಪ ಆಸಕ್ತಿ ಇದೆ ಇದೆ ಆದರೆ ನಾವು ಸ್ವಲ್ಪ ಮತ್ತೆ ಬರ್ತಾ ನಮಗೆ ಮ ನಮ್ಮ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ನಮಗೆ ಈ ನಗರ ಪಟ್ಟಣ ಪ್ರದೇಶಕ್ಕೆ ಬರಬೇಕಾಯ್ತು ಆದರೆ ಇಲ್ಲಿ ಅದಕ್ಕೆ ಅವಕಾಶಗಳು ಕಡಿಮೆ ಆದರೂ ನಾವು ನಮ್ಮ ಮನೆಯಲ್ಲಿ ಟೆರೇಸ್ ಗಾರ್ಡನು ಟೆರೇಸು ತೋಟ ಟರೆಸಲ್ಲಿ ತೋಟ ಮತ್ತು ನನ್ಗೆ ಮನೆ ಸುತ್ತಮುತ್ಲು ಜಾಗ ತುಂಬ ಕಡಿಮೆ ಆದರೂ ನಾನು ಏನು ಮಾಡ್ತೀನಂದರೆ ನಮ್ಮ ತುಂಬ ಕುಂಡಗಳನ್ನು ಉಪಯೋಗಿಸ್ತಾ ಇದ್ದೇವೆ ಅದರಲ್ಲಿ ಸುಮಾರು ಥರದ ಹೂವುಗಳಂದರೆ ನನಗೆ ಸ್ವಲ್ಪ ಜಾಸ್ತಿ ಮನಸ್ಸು ಯಾಕಂದ್ರೆ ತರಕಾರಿ ಹಣ್ಣು ಇದನ್ನೆಲ್ಲ ಮಾಡಬೇಕಿದ್ರೆ ನನಗೆ ಸ್ವಲ್ಪ ಶ್ರಮ ಜಾಸ್ತಿ ಬೇಕಾಗುವುದು ಮತ್ತು ಅದು ಕುಂಡದಲ್ಲಿ ಅದಕ್ಕೆ ಬೆಳೆಯುವಂಥ ಸ್ವಲ್ಪ ಅದರದ್ದು ವಿಷಯಗಳನ್ನು ಸ್ವಲ್ಪ ತಿಳ್ಕೊಳ್ಳಬೇಕಾಗ್ತದೆ ಆದ್ದರಿಂದ ನಾನು ಹೂವುಗಳನ್ನು ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ಮಾಡ್ತೇನೆ ಅದು ವರ್ಷವಿಡೀ ಹೂ ಕೊಡ್ತಾ ಇರ್ತದೆ ಅದೇ ನನ್ಗೆ ತರಕಾರಿ ಹಣ್ಣುಗಳು ಅಂತಂದು ಅಂದರೆ ನನ್ಗೆ ನನಗೆ ಅದು ವ್ಯವಸ್ಥೆಗೆ ಸ್ವಲ್ಪ ಕಡಿಮೆ ಕಡಿಮೆ ಇದೆ ಜಾಗ ಸಣ್ಣದಾಗಿರೋದು ಅಥ್ವಾ ದೊಡ್ಡ ದೊಡ್ಡ ಕುಂಡಗಳನ್ನು ನನಗೆ ಅದನ್ನ ಮೇಯ್ನ್ಟೇನ್ ಮಾಡೋದು ಎಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು ಹಾಗಾಗಿ ನಾವು ಹೂವುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಥರದ ದಾಸವಾಳ ಹೂವು ಜಾಜಿ ಮಲ್ಲಿಗೆ ಈ ಥರದ ಬೇರೆ ಬೇರೆ ವಿವಿಧ ರೀತಿಯ ಹೂಗಳ ಗಿಡಗಳನ್ನು ತುಂಬ ಬೆಳೆಸಿದ್ದೀನಿ ಇದಕ್ಕೆ ನಾನು ಗೊಬ್ಬರದ ಬಗ್ಗೆ ವಿಚಾರ ಮಾತಾಡಬೇಕು ಅಂತಾದರೆ ನನ್ನ ಮನೆಯಲ್ಲಿ ಉಪಯೋಗಿಸಿ ಹೆಚ್ಚು ಉಪಯೋಗಿಸಿದ ತರಕಾರಿಗಳ ವೇಸ್ಟ್ನಿಂದ್ಲೇ ನಾನು ಗೊಬ್ಬರ ಮನೆಯಲ್ಲೇ ತಯಾರು ಮಾಡ್ತಾ ಇದ್ದೇನೆ ನಾನು ಇದುವರೆಗೂ ನಮಗೆ ಹೊರಗಡೆಯಿಂದ ಗೊಬ್ಬರ ತರೋದನ್ನು ತಂದಿರೋದು ಇಲ್ಲ ನಮ್ಮ ಮನೆಲಿ ದಿನಕ್ಕೆ ದಿನ ದಿನಕ್ಕೆ ಹಣ್ಣುಗಳ ಮತ್ತು ತರಕಾರಿಗಳ ಏನು ಕ್ ಕಸ ಇದಕ್ಕೆ ಹಾಕಿ ಬಿಸಾಕುವುದನ್ನು ನಾನು ಕಸದ ಗಾಡಿಗಳಲ್ಲಿ ಕೊಡೋದಿಲ್ಲ ನಾನೇ ಅದನ್ನ ಮನೆಯಲ್ಲಿ ಒಂದಿಷ್ಟು ಮಣ್ಣು ತಂದಿಟ್ಟಿದ್ದೀನಿ ಆಮೇಲೆ ಈ ಗೊಬ್ಬರ ಉಪ್ಯೋಗ ಹೇಗೆ ಮಾಡ್ತೇನೆ ಅಂತಂದರೆ ಗೊಬ್ಬರದ ಗೊಬ್ಬರ ಮಾಡುವಂಥ ಮೂರು ಥರದ ಬಕೆಟ್ಗಳನ್ನು ಉಪಯೋಗಿಸ್ತೀನಿ ಅದರಲ್ಲಿ ಕೆಲವು ಬಕೆಟ್ ಬಕೆಟ್ ಅಥವಾ ಗೊಬ್ಬರ ತಯಾರಿಸುವ ಒಂದು ಸಾಧನಗಳು ಸಿಗ್ತದೆ ಹಾಗೇ ಅದರಲ್ಲಿ ಕೆಳಗೆ ಕೆಳಗಡೆಗೆ ನಾನು ಒಂದು ಸ್ವಲ್ಪ ತೆಂಗಿನ ನಾರುಗಳನ್ನ ಹಾಕ್ತೀನಿ ಅಡಿ ತಳದಲ್ಲಿ ಅದರ ಮೇಲೆ ನಾನು ಇವತ್ತು ಇವು ಉಪಯೋಗಿಸಿ ಯಾವುದು ಬಿಸಾಕಲಿಕ್ಕೆ ಸಿಗ್ತದೆ ಅದರ ವೇ ಇದನ್ನು ವೇಸ್ಟ್ಗಳನ್ನು ಅದನ್ನ ನಾನು ಅದರಲ್ಲಿ ಹಾಕ್ತೀನಿ ಆ ನಂತರ ಸ್ವಲ್ಪ ಮಣ್ಣು ಅದರ ಮೇಲೆ ಸ್ವಲ್ಪ ಎರಚಿಬಿಡ್ತೇನೆ ಅದರ ನಂತರ ಈ ಹುಳಿ ಮಜ್ಜಿಗೆಯನ್ನು ನಾವು ಉಪಯೋಗಿಸಿ ಹುಳಿ ಮಜ್ಜಿಗೆಗೆ ಒಂದು ಸ್ವಲ್ಪ ಕಹಿಬೇವಿನ ಎಣ್ಣೆ ಹಾಕಿ ಅದು ತುಂಬ ಹುಳಿಯಾದ ಮಜ್ಜಿಗೆಗೆ ಕಹಿಬೇವಿನ ಎಣ್ಣೆಯನ್ನು ಹಾಕಿದರೆ ಈ ಬೇರೆ ನಾ ಅದರಲ್ಲಿ ನೊಣ ಬ ಹಾರಾಡುದು ಅಂಥದ್ದೆಲ್ಲ ಆಗೋದಿಲ್ಲ ಬರೋದಿಲ್ಲ ಆದ್ದರಿಂದ ಅದರ ಅದಕ್ಕೆ ಬೇಕಾಗಿ ನಾವು ಅದಕ್ಕೆ ಬೇಕಾಗಿ ನಾವು ಈ ಇದನ್ನು ಮಜ್ಜಿಗೆ ಮತ್ತು ಸ್ವಲ್ಪ ವಿನೇಗರ್ ಕೂಡ ಸೇರಿಸ್ತೀನಿ ಅದಕ್ಕೆ ಸೊ ಅದು ಕೂಡ ಸ್ವಲ್ಪ ಬೇರೆ ಎಲ್ಲ ಸ್ ನೊಣ ಇದೆಲ್ಲ ಬರುವುದಕ್ಕೆ ಅಥ್ವಾ ಈ ಹೆಗ್ಗಣ ಅಂಥದ್ದೆಲ್ಲ ಅದರದ್ದು ಕಾಟ ಸ್ವಲ್ಪ ತಪ್ಪಿಸ್ಲಿಕ್ಕೆ ಬೇಕಾಗಿ ಈ ಥರ ನಾನು ಮಾಡ್ತೇನೆ ಸೊ ಒಂದು ಬ್ ಬಕೆಟ್ಟು ಪೂರ್ತಿ ಹೆ ತುಂಬಿತು ಅಂತ ತುಂಬಿದ ಮೇಲೆ ನಾನು ಅದನ್ನು ದೊಡ್ಡ ಬುಟ್ಟಿಯಲ್ಲಿ ಒಣಗಲಿಕ್ಕೆ ಬಿಸಿ ಒಣಗಲಿಕ್ಕೆ ಬಿಸಿಲಿಗೆ ಇಡ್ತೀನಿ ಅದು ಒಂದು ಎರಡು ದಿನದ ಎರಡು ಮೂರು ದಿನದ ಬಿಸಿಲಿಗೆ ಸರಿಯಾದ ಬಿಸ್ಲಿಗೆ ಅದು ಚೆನ್ನಾಗಿ ಒಣಗ್ತದೆ ಆ ನಂತರ ಅದನ್ನು ಗಿಡಗಳಿಗೆ ಹಾಕಲಿಕ್ಕೆ ಅದು ತಯಾರಾಗ್ತದೆ ಅದೇ ಥರ ನಾನು ಪ್ರತಿ ಪ್ರತಿ ಸಲವೂ ಅದನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಬಕೆಟ್ಗಳ ಬಕೆಟಲ್ಲಿ ಮಾಡಿ ಗೋಣಿ ಚೀಲದಲ್ಲಿ ತುಂಬಿಸಿ ಇಡ್ತಾ ಇರ್ತೀನಿ ಅದು ಕು ನಮಗೆ ವರ್ಷದಲ್ಲಿ ಎರಡು ಸಲ ನಾನು ಬ ಪಾಟೂ ಇದಕ್ಕೆ ಕ್ ಕುಂಡಗಳಿಗೆಲ್ಲ ಮಣ್ಣು ಮತ್ತು ಗೊಬ್ಬರ ಚೆ ಚೆ ಇದು ಬದಲಾಯಿಸಿ ಬದಲಾಯಿಸ್ತೀನಿ ಆಗ ಅದು ಈ ಗೊಬ್ಬರದಲ್ಲಿ ತುಂಬ ಚೆನ್ನಾಗಿ ಹೂವು ಹೂವುಗಳೆಲ್ಲ ಗಿಡಗಳಿಗೂ ಚೆನ್ನಾಗಿ ಬೆಳಿತದೆ ಹೂಗಳನ್ನು ಸಿಗ್ತದೆ ಆದರೆ ನಾನು ಹೆಚ್ಚಾಗಿ ಹೂವುಗಳನ್ನು ಒಂದು ಗಿಡದಲ್ಲಿ ಮೂರುನಾಲ್ಕು ಹೂ ಆಯಿತು ಅಂತಂದರೆ ಕೇವಲ ಒಂದು ಹೂವನ್ನು ಮಾತ್ರ ಕೊಯ್ದು ಮನೆಗೆ ದೇವರಿಗೆ ಹಾಕಿ ಇಟ್ಟುಬಿಡ್ತೀನಿ ಏಕಂದ್ರೆ ಬಾಕಿ ಹೂವುಗಳನ್ನು ಗಿಡದಲ್ಲಿ ನೋಡೋದೇ ಒಂದು ಸುಂದರ ದ್ ದೃಶ್ಯ ಹಾಗಾಗಿ ಅದನ್ನು ನಾನು ಹೆಚ್ಚಾಗಿ ಒಂದು ಎರಡು ಹೂಗಳನ್ನು ಮಾತ್ರ ಕೊಯ್ತೀನಿ ಬಾಕಿ ಹೂಗಳನ್ನು ಗಿಡದಲ್ಲೇ ಬಿಟ್ಬಿಡ್ತೀನಿ ಇದೇ ಥರ ನಮ್ಮ ಊರಲ್ಲಿ ಸ್ವಲ್ಪ ನಮಗೆ ಬೇಕಾದಷ್ಟು ಜಾಗ ಇದೆ ಅಲ್ಲಿ ನಾವು ಬೇರೆ ಬೇರೆ ಥರದ ಹಣ್ಣುಗಳ ಗಿಡಗಳನ್ನು ಬೆಳಿಸಿದ್ದೀವಿ ಅಲ್ಲಿ ಮಾವಿನ ಹಣ್ಣು ಮತ್ತು ಹಲ್ಸಿನ ಹಣ್ಣು ಹಾಗೇ ದಾಳಿಂಬೆ ಮತ್ತು ಬೇರೆ ಬೇರೆ ರೀತಿಯ ಏನು ಥರ ಥರದ ಹಣ್ಣುಗಳ ಗಿಡಗಳನ್ನು ಬೆಳೆಸಿದ್ದೀವಿ ಅದು ಈಗಷ್ಟೇ ಸ್ವಲ್ಪ ಫಲ ಕೊಡಲಿಕ್ಕೆ ಬರ್ತಾ ಇದೆ ಅಷ್ಟೇ ಅಡಿಕೆ ತೋಟಗಳು ಮಧ್ಯದಲ್ಲಿ ಬಾಳೆಗಿಡಗಳನ್ನು ಹಾಕಿದ್ದೀವಿ ಅದು ಅದಕ್ಕೂ ಗೊಬ್ಬರ ಇದು ಬೇಕಾದ ಗೊಬ್ಬರದ ವ್ಯವಸ್ಥೆಯನ್ನು ಹೆಚ್ಚಾಗಿ ನಾವು ಅಲ್ಲೇ ಊರಲ್ಲೇ ದನದ ಹಟ್ಟಿಯ ಗೊಬ್ಬರಗಳನ್ನು ಉಪಯೋಗಿಸ್ತೇವೆ ಹಾಗಾಗಿ ಅದು ತೋಟದ ಬಗ್ಗೆ ನಮಗೆ ಸ್ವಲ್ಪ ಆಸಕ್ತಿ ಹೆಚ್ಚಾಗಿ ಇದೆ